ನಮ್ಮ ಊರು ಗಾಜನೂರು ಗಾಜನೂರಿನಿಂದ ನಾವು ವಿದ್ಯಾಭ್ಯಾಸ ಮಾಡಲು ಕೊಳ್ಳೇಗಾಲ ಎಂಬುದಕ್ಕೆ ಬಂದಿದ್ದೇವೆ ಇಲ್ಲಿ ಸೆಕೆಂಡ್ ಪಿ ಯು ಸಿ ಮತ್ತು ಇವಾಗ ಡಿಗ್ರಿ ಬಿ ಎ ಮಾಡುತ್ತಿದ್ದೇವೆ ಈವಾಗ ನಮ್ಮ ಊರಿನ ನೆನಪು ಸದಾ ಕಾಡುತ್ತಿದೆ ನನಗೆ ನನ್ನ ಊರಿನಲ್ಲಿ ಹಾ ನನ್ನ ಗೆಳೆಯರು ಗೆಳತಿಯರು ಹಾಡುವುದು ಕುಣಿಯುವುದು ಎಲ್ಲ ಸಹ ನೆನಪಾಗುತ್ತದೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಅಪ್ಪ ಅಮ್ಮ ಮತ್ತು ನಮ್ಮ ಕುಟುಂಬದವರಾದವ್ರು ಎಲ್ಲ ಸಹ ನನಗೆ ಕಾಡುತ್ತಿದೆ ಅದರಲ್ಲಿಯೂ ಹಬ್ಬ ಹರಿದಿನಗಳು ಹಬ್ಬ ಅಂದರೇ ನಮಗೆ ಬಹಳಾ ಜೋ ಖುಷಿ ಜೋಶು ಅದರಲ್ಲಿ ಗೌರಿ ಹಬ್ಬ ಗೌರಿ ಹಬ್ಬ ಎಂದರೇ ನಮಗೆ ಪುಲ್ಲು ತುಂಬ ಕುಷಿಯಾಗುತ್ತದೆ ಹಾ ಗೌರಿ ಹಬ್ಬದಲ್ಲಿ ಹಾ ಗಣೇಶ ಮತ್ತು ಗೌರಿಯನ್ನು ತರಲೂ ನಮ್ಮ ಗೆಳೆಯರು ನಾವು ಎಲ್ಲ ಸೇರಿ ಆ ನದಿಯ ಪಕ್ಕದಲ್ಲಿ ಹೋಗಿ ನದಿಯ ದಡದಲ್ಲಿ ಆ ಗಣೇಶನ ವೈಭವವನ್ನು ನೋಡಿ ಆ ಗಣೇಶವನ್ನು ತರುತ್ತಾ ಅದರಲ್ಲಿ ತಮಟೆ ಹೊಡೆಯುತ್ತ ಪಟಾಕಿ ಹೊಡೆಯುತ್ತ ಕುಣಿಯುತ್ತ ಕುಪ್ಪಳಿಸಿ ಕುಣಿದು ಜೋರಾಗಿ ಗಣಪತಪ್ಪ ಐಸಾ ಗಣಪತಿ ಬಪ್ಪಾ ಮೋರೆಯಾ ಎಂಬುವ ಶ್ಲೋಗನನ್ನು ಕೂಗುತ್ತಾ ಕುಣಿದು ಕುಪ್ಪಳಿಸುತ್ತ ನಮ್ಮ ದೇವಸ್ಥಾನಕ್ಕೆ ತಂದು ಆ ಗಣಪತಿಯನ್ನು ಕೂರಿಸಿದ ನಂತರ ಅಲ್ಲಿ ಕೊಡುವ ಕಡುಬು ಆ ಕಡಬು ಬಹಳಾ ರುಚಿಯಾಗುತ್ತದೆ ಆ ಕಡುಬಿನ ಜ್ಞಾನ ನಮಗೆ ಈಗಲೂ ಕಾಡುತ್ತಿದೆ ನನ್ನ ಬಾಯಲ್ಲೀ ನೀರು ಸೋರುತ್ತಿದೆ ಆ ಕಡುಬು ಎಂದರೇ ಅದಕ್ಕೇ ಸಹ ನಮ್ಮ ಗಣಪ ಇಷ್ಟಪಟ್ಟಿದ್ದಾನೇನೋ ಅಷ್ಟು ರುಚಿಯಾಗಿರುತ್ತದೆ ಕಡುಬು ಅಂದರೆ ಆ ಕಡುಬು ತಿಂದ ನಂತರ ಸಂಜೆ ಎಲ್ಲರು ಸಹ ಎಲ್ಲರು ಸೇರಿ ಅವರವರ ಪ್ರತಿಭೆ ಎಂದರೆ ನೃತ್ಯಗಳು ಡ್ಯಾನ್ಸುಗಳು ನಂತರ ಆಟಗಳು ಅವರವರ ಕ್ರೀಡೆಗಳು ಒಂದೊಂದು ಎರಡಲ್ಲ ಆ ಥರ ಕ್ರೀಡೆಗಳು ನಡಿತದೆ ನೃತ್ಯ ನೃತ್ಯ ಆದ ನಂತರ ಕ್ರೀಡೆಗಳು ಕ್ರೀಡೆಗಳಲ್ಲಿ ಮಡಕೆ ಒಡೆಯುವುದು ರನ್ನಿಂಗ್ ರೇಸು ಮತ್ತು ಚೇರು ಚೇರು ಆಟ ಆಡುವುದು ನಂತರ ಮಡಿಕೆ ಒಡೆಯುವುದು ಸೈಕಲ್ ಓಡಿಸೋದು ಸ್ಲೋ ಸೈಕಲ್ ರೇಸು ನಂತರ ರನ್ನಿಂಗು ಕಪ್ಪೆ ಕುಪ್ಪುವುದು ಎಲ್ಲ ಆದ ನಂತರ ಸಾಂಗ್ ಆಡುವುದು ಅದೆಲ್ಲ ಆದ ನಂತರ ನೈಟ್ ಆದ ನಂತರ ಕುಣಿಯುವುದು ಅದೆಲ್ಲ ನನಗೆ ಕಾಡುತ್ತಿದೆ ಅದರಲ್ಲಿಯೂ ಗಣಪತಿಯನ್ನು ವಿಸರ್ಜನೆ ಮಾಡುವ ದಿನ ಮೂರನೇ ದಿನ ಒಂದು ಮಾತ್ರ ಜಾಲಿಯೇ ಜಾಲಿ ಅದರಲ್ಲಿ ನಮ್ಮ ಟ್ಯಾಕ್ಟರ್ ಮೇಲೆ ನಮ್ಮ ಗಣಪತಿಯನ್ನು ಕೂರ್ಸಿ ಕುಂಡಿಸಿ ನಂತರ ಆ ಎಲ್ಲರು ಸೇರಿ ಹೋಲಿಯನ್ನು ಎರಚುತ್ತಾ ಡೋಲು ಸೌಂಡಿಗೆ ನಾವು ಡ್ರಮ್ಸ್ ಸದ್ದಿಗೆ ಕುಣಿಯುತ್ತ ಕುಪ್ಪಳಿಸುತ್ತ ನೀರನ್ನು ಮೈಮೇಲೆ ಹಾಕುತ್ತ ನಮ್ಮೂರಿಂದ ಹ ಬೇರೆ ಊರಿಗೆ ಕಾಂಪಿಟೇಷನ್ ಕೊಡುತ್ತ ಸೌಂಡು ಸಾಂಗು ಡಿ ಜೆ ಎನ್ನುತ್ತಾ ಹಲವಾರು ಕ್ರಿಯೆಗಲನ್ನು ಮಾಡುತ್ತಾ ನಾವು ಮತ್ತು ನಮ್ಮ ಗೆಳೆಯರು ಎಲ್ಲ ಸೇರಿ ಆ ನಮ್ಮ ಗಣಪತಿ ಬಪ್ಪನನ್ನು ತೆಗೆದುಕೊಂಡು ಹೋಗಿ ನದಿಯಲ್ಲಿ ನೀರಿನಲ್ಲಿ ಬಿಟ್ಟು ನಂತರ ಬಂದು ಎಲ್ಲರು ಸಹ ಸ್ ಸಿಹಿಯಾದ ಊಟವನ್ನು ಎಲ್ಲರು ಸ್ವೀಕರಿಸಿ ಆದ ನಂತರ ಅದರ ನೆನಪು ನನಗೇ ತುಂಬ ಕಾಡುತ್ತಿದೆ ಅದರಲ್ಲೂ ಸಹ ನಮ್ಮ ಮಾರಿಹಬ್ಬ ಅಂದರೆ ಅದರಲ್ಲೂ ಹೆಚ್ಚು ನಮ್ಮ ಮಾರಮ್ಮ ಹೊತ್ತು ಮಾರಿ ಕುಣಿತ ಮಾರಿ ಅಂದರೆ ಕುಣಿತ ಕುಣಿತದಲ್ಲಿ ಪೇಮಸ್ಸು ಮಾರಿಹಬ್ಬ ಅಂದರೆ ಕುಣಿದು ಕುಣಿದು ಕುಣಿದೂ ನಮ್ಮ ಮನೆಗೇ ಬರೋಲ್ಲ ಕುಣಿಯೋದೆ ನಮ್ಮ ಕೆಲಸ ಆಗಿಬಿಟ್ಟಿದೆ ಮನೆಯಲ್ಲ ಬೈತಾರೆ ಯಾಕಪ್ಪ ಮನೆಗೆ ಓ ಬರೋಲ್ವ ಊಟಮಾಡೋಲ್ವ ಅಂತ ಆದರೂ ನಮ್ಗೆ ಕುಣಿಯೊದೇ ನಮ್ಗೆ ಅಭ್ಯಾಸ ಆಗಿಬಿಟ್ಟಿದೆ ಅದರಲ್ಲೂ ನಮ್ಮ ಅಮ್ಮ ಅಂದರೆ ನಮ್ಮ ಅಮ್ಮ ಅಂದರೆ ದೇವತೆ ನಮ್ಮ ಅಮ್ಮನ ನೆನಪಂದ್ರೆ ನನಗೆ ಪುಲ್ಲು ತುಂಬ ಕಾಡುತ್ತಿದೆ ನಮ್ಮ ಅಮ್ಮನ್ನೊಂದ್ ಬಿಟ್ಟು ನಮ್ಮ ಅಮ್ಮ ಊಟ ಮಾಡ್ದಿರೇ ನಮ್ಮ ಅಮ್ಮನ ನನ್ನನ್ನು ಬಂದಿ ಹೆದರ್ಸಿ ಒಂದು ತುತ್ತು ತಿನ್ನೋ ಸಾಕು ಬಾರೋ ಬಾರೋ ಬಾರೋ ಎಂದು ಕರೆದುಕೊಂಡು ಓಗಿ ಅವರೇ ನನಗೆ ಕೈ ತುತ್ತನ್ನು ತಿನ್ನಿಸಿದ್ರು ಇನ್ನೂ ತುಂಬ ನೆನಪಾಗುತ್ತದೆ ಅದನ್ನು ನೆನೆಸಿದ್ರೆ ನನಗೆ ಅಳು ಬರುತ್ತಿದೆ ಅದರಿಂದ ನಮ್ಮ ಅಪ್ಪ ಅದರಲ್ಲೂ ನೀರು ಅಂದರೆ ಇವು ಸಹ ಮಳೆಗಾಲದಲ್ಲಿ ಹಳ್ಳ ಕೊಳ್ಳಗಳು ಹರಿದಾಡುತ್ತದೆ ಅದರಲ್ಲಿ ನಾವು ಈಜಾಡಲು ಹೋಗ್ಬುಡ್ತೀವಿ ನೀರು ನೀರಿಗೆ ಬೀಳಲು ಅದನ್ನು ಕಂಡು ನಮ್ಮಪ್ಪ ಈಜು ಆಡುವಾಗ ನಮ್ಮ ಪ್ರೆಂಡ್ಸು ನಾವು ಎಲ್ಲ ನೀರನಲ್ಲೀ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದರೆ ಸಂಜೆ ಬರವುದು ಐದು ಆರಾಗುತ್ತದೆ ಅದರಿಂದ ನಮ್ಮ ಅಪ್ಪ ಕೋಪಿಷ್ಠನಾಗಿ ಕೋಲು ತೆಕೊಂಡು ಹಳ್ಳಕ್ಕೆ ಬರುತ್ತಾನೆ ಹಳ್ಳದಿಂದ ಮತ್ತು ಕೊಳ್ಳದಿಂದ ಓಡಿಸುತ್ತ ನಂತರ ಮನೆಗೆ ಬಂದು ಬಚ್ಚಿಕೊಂಡಿದ್ದೇವೆ ಅದರಲ್ಲಿ ಈ ಆಮೇಲೆ ನಮ ಅಪ್ಪ ಏಟು ಹೊಡಿತದಲ್ಲಾ ಎಷ್ಟು ನೆನಪು ಮತ್ತು ನಾವು ನಮ್ಮ ಗೆಳೆಯರು ಎಲ್ಲರು ಸೇರಿ ಎಲಚ್ಚಿಯನ್ನು ಕವಳೆಯನ್ನು ನೇರಳೆಯನ್ನು ಬೇಲದಣ್ಣು ಎಲ್ಲವನ್ನು ತಿನ್ನುತ್ತಾ ಅದರ ಮಜವೇ ಬೇರೆ ಹಳ್ಳ ವಲ್ಲ ಕೊಳ್ಳ ಬೀಳುತ್ತಾ ನಾವು ನಮ್ಮ ಗೆಳೆಯರು ಬಾಲ್ಯದಲ್ಲಿ ಆಟ ಎಂಥೆಂಥ ಆಟಗಳು ಪಾಠಗಳು ಕಿಂಡಲ್ಲುಗಳು ಮಾಡುತ್ತಾ ಅದರಲ್ಲಿ ನಾವು ದೇವರು ಮಾಡಿಕೊಂಡು ಆಡುವುದಂದರೆ ಭಾಳಾ ಇಷ್ಟ ಆ ಸತ್ತಿಗೆಗಳನ್ನು ಕೊಂಡಗಳನ್ನು ಹಾಕುತ್ತ ಹಾಡುತ್ತ ಕುಣಿಯುತ್ತ ಹಲವಾರು ಜಾಲಿಗಳನ್ನು ಮಾಡುತ್ತಿದ್ದೆವು ಅದರಲ್ಲಿ ನಮ್ಮ ತಂಗಿ ನಾವೇನು ನಾವೇನಾದರೂ ಹಳ್ಳಕ್ಕೆ ಬೀಳು ಹಳ್ಳ ಕೊಳ್ಳಕ್ಕೆ ನದಿಗೆ ಬೀಳುತ್ತೆನು ಹೋಗುದನ್ನು ಗೊತ್ತಾದರೆ ನಮ್ಮ ತಂಗಿಗೆ ಅವಳು ತಂದೆ ನಮ್ಮ ಅಪ್ಪನಿಗೆ ಹೇಳಿಬಿಡ್ತಿದ್ಲು ಆವಾಗ ನಮ್ಮ ಅಪ್ಪ ಅಂದರೆ ಬೈಯುತಿದ್ದ ಹೊಡೆಯುತಿದ್ದ ಅದರಲ್ಲಿಯೂ ಟಾರ್ಚರು ಟಾರ್ಚರು ಅದರಲ್ಲಿ ನಮ್ಮ ಅಮ್ಮ ಮಾತ್ರ ಬೇಡ ಬೇಡ ಬೇಡ ಎಂದು ಸಮಾಧಾನ ಮಾಡುತ್ತಿದ್ದರು ಆದ್ರೆ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಮನೆಗ್ಹೋದರೆ ಕಾಸು ಕೊಡುತ್ತಿದ್ದರು ಎರಡು ರುಪಾಯಿ ಮೂರು ರುಪಾಯಿ ಆ ಥರವೇ ಚಾಕ್ಲೇಟುಗಳು ಮತ್ತು ಆಮೇಲೆ ಕಥೆಗಳು ಹೇಳುತ್ತಿದ್ದರು ಆಗಿನ ಕಾಲದ ಪೂರ್ವಜರ ಕಥೆಗಳು ಮತ್ತು ಏನು ಏ ಹಬ್ಬ ಏನು ಹರಿದಿನ ಏನು ಕಥೆಗಳು ಸಹ ನಮ್ಮನ್ನು ಕೇಳುತ್ತಿದ್ದ ನಮ್ಮ ಅಜ್ಜಿ ಹತ್ತಿರ ಸಹ ಹೋಗಿ ಕಥೆಗಳನ್ನು ಕೇಳುತ್ತಾ ಆನಂದವನ್ನು ಪಡುತ್ತಿದ್ದ ಆದರೆ ಇಲ್ಲಿ ಬಂದ್ಬಿಟ್ಟು ಏನೂ ಇಲ್ಲ ಓದು ಸ್ಕೂಲಿಗ್ಹೋಗು ಕಾಲೇಜಿಗ್ಹೋಗು ಬನ್ನಿ ಆಸ್ಟೆಲ್ ಊಟ ಮಾಡಿ ಓದು ಮಲಗು ಇದೇ ಆಗಿಬಿಟ್ಟಿದೆ ನನಗೆ ನನ್ನ ಊರಿನ ನೆನಪೂ ನನಗೆ ಕಾಡುತ್ತಿದೆ ತುಂಬ ತುಂಬ ನನಗೇ ಕಾಡುತ್ತಿದೆ ಯಾವಾಗ್ಲಾದ್ರೂ ನಾನು ಊರಿಗೆ ಹೋಗುತ್ತೇನೋ ನೆಕ್ಶ್ಟು ನನಗೆ ಯಾವಾಗ ಸಂಕ್ರಾಂತಿ ಹಬ್ಬ ಬರುತ್ತದೆ ಎಂದ್ಬಿಟ್ಟು ಕಾಯ್ದುಕೊಂಡಿರುವೆ ದಿವಸ ಹೋಗಿ ಆ ಕ್ಯಾಲೆಂಡರನ್ನು ನೋಡುತ್ತ ನೋಡುತ್ತ ನೋಡುತ್ತ ಬೇಸತ್ತಾಗ್ಬಿಟ್ಟಿದ್ದೀನಿ ಯಾವಾಗ ಸಂಕ್ರಾಂತಿ ಹಬ್ಬ ಎಷ್ಟನೇ ತಾರೀಕು ಸಂಕ್ರಾಂತಿ ಹಬ್ಬ ಯಾವಾಗ ರಜಾ ಬೀಳುತ್ತದೆ ನಮ್ಮ ಫೋನ್ ಯಾವಾಗ ಮಾಡುತ್ತಾರೆ ವಾರ್ಡನ್ ಸರ್ ನಮ್ಗೆ ಫೋನೇ ಕೊಡೋಲ್ಲ ಅದರಲ್ಲೂ ಫೋನು ಭಾನುವಾರ ಯಾವಾಗ ಬರುತ್ತೆ ಭಾನುವಾರ ಬಂದರೆ ನಮ್ಗೆ ಖುಷಿ ಏನಂದರೆ ಮನೆಗೆ ಫೋನ್ ಮಾಡುತ್ತಾ ಅಪ್ಪ ಅಮ್ಮನ ಜೊತೆ ಮಾತನಾಡಿ ಅದರಲ್ಲೂ ಬರೀ ಐದೇ ನಿಮಿಷ ಕೊಡೋದು ಐದು ನಿಮಿಷದಲ್ಲೇ ಸಹ ನಾವು ಮಾತನಾಡಿ ಮುಗಿಸಬೇಕು ಅದೆಲ್ಲವನ್ನು ಬಿಟ್ಟು ಇಲ್ಲಿ ಓದೋಕೆ ಅಂಬುಟ್ಟು ಬಂದಿದ್ದೀವಿ ಆದರೂ ಸಹ ನಮ್ಮ ಊರಿನ ನೆನಪು ನಮಗೆ ಕಾಡುತ್ತಿದೆ ನಮ್ಮ ಹಳ್ಳಿಯಲ್ಲಿ ಹಚ್ಚ ಹಸಿರಿನಿಂದ ಕೂಡಿದ ಮರಗಳು ಗಿಡಗಳು ಹಾವು ಪಕ್ಷಿಗಳು ನಮಗೆ ನಾದ ಸ್ವರಗಳು ಮತ್ತು ಪ್ರಾಣಿಗಳು ಎಲ್ಲ ಸಹ ನಮಗೆ ನೆನಪಾಗುತ್ತದೆ ಈ ಚಳಿಗಾಲದಲ್ಲಿ ಅಂದರೆ ನಮ್ಮ ಎಲ್ಲ ಹುಡುಗ್ರೆಲ್ಲ ಸೇರಿ ಬೆಳಗ್ಗೆ ಆರು ಗಂಟೆಗೆ ಎಲ್ಲ ಜೋಳದ ದಂಟುಗಳನ್ನು ತೆಗೆದುಕೊಂಡು ಹೋಗಿ ಅದನ್ನು ಬೆಂಕಿ ಹಾಕಿ ಕಾಯುತ್ತ ಮಜಗಳನ್ನು ತೆಗೆಯುತ್ತ ಸಂಜೆಯಾದರೂ ಅದೇ ರೀತಿ ಬೆಂಕಿಯನ್ನು ಹಾಕಿ ಕಾಯುತ್ತಾ ತೋಟದಲ್ಲಿ ನುಗ್ಗಿ ಜೋಳವನ್ನು ಕದ್ದು ತಂದು ಸುಟ್ಟು ತಿನ್ನುವ ನೆನಪು ಅದರಲ್ಲಿಯ ಮಜಾ ಎಷ್ಟು ಇವು ವಿದ್ಯುತ್ ತಂತಿಗಳನ್ನು ಬ ಅದರಲ್ಲಿ ಎಷ್ಟು ಏಟುಗಲನ್ನು ತಿನ್ನುತಾ ಅದರಲ್ಲಿ ನಾವು ಪ್ರೆಂಡ್ಶಿಪ್ ಎಲ್ಲ ಸೇರಿ ಆ ಜೋಳವನ್ನು ಸುಟ್ಟು ಆ ತಿಂತಿದ್ರೇ ಬೇರೆ ಮಜಾ ನಾವು ಮನೆಗ್ಹೋಗೋದೇ ಹತ್ತು ಹನ್ನೊಂದು ಆಗುತಿತ್ತು ಆ ಥರರೆಲ್ಲ ಪೋಕ್ರಿ ಥರ ಆಡಿಬಿಟ್ಟು ಜೂಟಾಟಾ ಡುಬಾಟ ಅಂತ ಸುಮಾರು ಆಟಗಳನ್ನು ಆಡುತ್ತಾ ದೇವಸ್ಥಾನಗಳಲ್ಲಿ ಆಡುತ್ತ ಊರನ್ನೇ ರೌಂಡು ಹೊಡೆಯುತ್ತಿದ್ದ ಆ ನೆನಪುಗಳನ್ನು ಇನ್ನೂ ಸದಾ ಕಾಣಿಸುತ್ತಿದೆ ನನ್ನ ಗೆಳೆಯರು ನಾನೇ ಬೇರೆ ಸೈಡು ನನ್ನ ಗೆಳೆಯರೇ ಇನ್ನೊಂದು ಸಲ ಆ ನನ್ನ ಗೆಳೆಯರು ಅಲ್ಲಿ ಬೆಂಗ್ಳೂರು ಮತ್ತು ತುಮಕೂರು ಅಲ್ಲೆಲ್ಲಾ ಹೋಗ್ಬಿಟ್ಟಿದ್ದಾರೆ ನಾನೇ ಬಂದು ಕೊಳ್ಳೆಗಾಲ್ದಲ್ಲಿ ತಗ್ಲಾಕ್ಕೊಬಿಟ್ಟಿದ್ದೀನಿ ಇದರಲ್ಲಿ ನನ್ನ ಗೆಳೆಯರು ಇಲ್ಲೂ ಇದ್ದಾರೆ ಆದರೆ ಒಳ್ಳೆಯ ಗೆಳೆಯರಿದ್ದಾರೆ ಆದರೂ ಸಹ ನನ್ನ ಊರಿನ ನೆನಪು ನನಗೆ ಹುಚ್ಚರ ಥರ ಕಾಡುತ್ತಿದೆ ನನಗೆ ನನ್ನ ಊರು ನೆನಪಂದರೆ ನನಗೇ ಏನು ಮಾಡೋಕಾಗುವುದಲ್ಲ ಮನೆಗೆ ಬರ್ತೀನಂದರೆ ಅಪ್ಪ ಅಮ್ಮ ಅಲ್ಲಿ ಬಿಡೋಲ್ಲ ಇಲ್ಲಿ ಸರ್ರು ಬಿಡೋಲ್ಲ ಅದರಿಂದ ಹಬ್ಬ ಯಾವಾಗ ಬರುತ್ತದೆ ಅದರಿಂದ ಅವಾಗ ಆವಾಗಾವಾಗ ಹೋಬೇಕ್ ನಾವು ಅದರಲ್ಲೂ ನಮ್ಮ ದೀಪಾವಳಿ ಹಬ್ಬ ಅಂದರೆ ಪಟಾಕಿ ಹೊಡೆಯುವುದು ಎಲ್ಲೆಲ್ಲಿ ಪಟಾಕಿ ಹೊಡೆಯೊ ಡಮ್ ಅಂತ ಸೌಂಡ್ ಬಂದರೆ ಅಲ್ಲಿಗ್ ಹೋಗ್ಬುಡ್ತಿದ್ದೆ ನಾವು ಅಲ್ಲಿ ಹೋಗಿ ಆ ಪಟಾಕಿ ಹೊಡೆಯುತ್ತ ನೋಡಿ ನಾವು ಹಚ್ಚುತ್ತ ಅವರು ಹಚ್ಚುತ್ತ ಹಲವಾರು ಜಾಲಿಗಳನ್ನು ಮಾಡಿತ್ತು ಅದು ಸಂಕ್ರಾಂತಿ ಹಬ್ಬ ಬಂದ್ರಂತೂ ಎಳ್ಳು ಬೆಲ್ಲ ತಿನ್ನುತ್ತಾ ಆ ದನ ಕರುಗಳನ್ನು ಅದಕ್ಕೆ ಸಿಂಗಾರ ಮಾಡಿ ಅದಕ್ಕೆ ಬಲೂನುಗಳನ್ನು ಕಟ್ಟುತ್ತಿದ್ದರು ಮತ್ತು ಗೆಜ್ಜೆಗಳನ್ನು ಕಟ್ಟುತ್ತಾ ಆ ಬೆಂಕಿಯಲ್ಲಿ ಅದನ್ನು ಹಾರಿಸುತ್ತಿದ್ದನ್ ನೋಡೋಕೆ ಮಜಾ ಅದರಲ್ಲೂ ಸಹ ನಮ್ಮ ಅಪ್ಪಂದಿರು ಅದರ ಕೊಂಬಿನಲ್ಲಿ ಬಲೂನುಗಳನ್ನ ಕಿತ್ತು ನಮಗೆ ಕೊಡುತ್ತಿದ್ದರು ಅದರಲ್ಲಿ ಚೆಂಡು ಆಟಗಳು ಎಲ್ಲ ಸಹ ನಾವು ನಮ್ಮ ಗೆಳತಿಯರು ಸೇರಿ ಎಲ್ಲರೂ ಸಹ ನಾವು ಆ ಆಟಗಳನ್ನು ಆಡುತ್ತಿದ್ದೆವು ಆದ ನಂತರ ಬೆಳಗೆದ್ದು ಕರುನಾಳು ಅಂತ ಮಾಡುತ್ತಾರೆ ನಮ್ಮ ಕಡೆ ಅದರಲ್ಲಿ ಬೆಳಗ್ಗೆ ಮಾರಮ್ಮನ ದೇವಸ್ಥಾನದ ಮುಂಭಾಗದಲ್ಲಿ ಒಂಗಲು ಅಂಬುವುದನ್ನು ಮಾಡಿ ಎಲ್ಲ ರೀತಿಯ ಒಂಗಲನ್ನು ಆದ ನಂತರ ಮರಿಗಳನ್ನು ಕತ್ತರಿಸಿ ಕತ್ತರಿಸಿ ಬಿಸಾಕುತ್ತಾರೆ ಅದರಲ್ಲಿ ಪಲ ಪಲ ಪಲ ಪಲ ಎಂದು ಕೋಳಿಗಳು ಎಗರುತ್ತದೆ ಅದನ್ನು ನೋಡಲೇ ಚಂದ ನಮ್ಮ ಮೇಲ್ಗಡೆಯೇ ಎತ್ತಿಬಿಡ್ತದೆ ಕೋಳಿ ಕತ್ತು ಕುಯ್ದಿದ್ದರೂ ಸಹ ಪಣ್ಣು ಪಣ್ಣುನ್ ಎಗರುತ್ತೆ ಅದಾದ ನಂತರ ಅದೆಲ್ಲ ಆದ ನಂತರ ಮಾರಮ್ಮನ ದೇವಸ್ಥಾನದಲ್ಲಿ ಮಾರಿ ಕುಣಿತವನ್ನು ಕುಣಿದು ನಂತರ ಮನೆಗೆ ಬಂದು ಆ ಊಟವನ್ನು ಸ್ವೀಕರಿಸುವುದೇ ಚಂದ ಅದರಲ್ಲೂ ರಾಗಿ ಮುದ್ದೆ ಕೋಳಿ ಸಾಂಬಾರು ಚಿಕನ್ ಸಾರು ಅಂದರೆ ಚಂದ ಅದರಲ್ಲೂ ನೆಕ್ಶ್ಟ್ ದಿನ ರಾಗಿ ಮುದ್ದೆ ಉಪ್ಪು ಸಾರು ಮಾಡುತ್ತಾರೆ ನಮ್ಮ ಮನೆಯಲ್ಲಿಯೇ ಅದನ್ನು ತಿನ್ನಲೇ ನನಗೆ ಸ್ವರ್ಗ ಸುಖವಾಗುತ್ತದೆ ಅದನ್ನು ತಿಂದು ನಂತರ ಮಲಗುವುದೇ ಸ್ವರ್ಗ ಇಲ್ಲೇ ಸ್ವರ್ಗ ಇರೋದ್ ನಮ್ಮ ಊರಿನಲ್ಲೇ ಸ್ವರ್ಗ ಇಲ್ಲೂ ಸಹ ಮೇಲೆ ನಮ್ಮ ಸತ್ತ ಮೇಲೆ ಸ್ವರ್ಗವೇ ಇಲ್ಲ ನಮ್ಮ ಊರಿನಲ್ಲಿರೊ ಸ್ವರ್ಗ ಎಲ್ಲೂ ಸಹ ಸಿಗೋಲ್ಲ ಅದರಿಂದ ನನ್ನ ನಮ್ಮ ಊರಂದರೆ ಫುಲ್ಲು ನನಗೆ ನೆನಪಿನಿಂದ ಕಾಡುತ್ತಿದೆ ಯಾವಾಗ್ಲಾದರೂ ಹೋಗುತ್ತೇನೆಂದು ಕಾಯ್ದುಕೊಂಡಿದ್ದೇನೆ ಯಾವಗ್ಲಾದರೂ ನಮ್ಮ ಅಪ್ಪ ಅಮ್ಮವ್ರು ಫೋನ್ ಮಾಡಿ ಊರಿಗೆ ಬಾರೋ ಅಂದ್ಬಿಟ್ಟರೆ ಸಾಕು ನಡ್ಕೊಂಡಾರೆ ಹೋಗ್ಬಿಡ್ತೀನಿ ಬಸ್ಸಿಲ್ಲ ಅಂದರೂ ಪರ್ವಾಗಿಲ್ಲ ನಡ್ಕೊಂಡೆ ಹೋಗ್ಬುಡ್ತಿನ್ ಅದೆಷ್ಟೇ ಆಗಲಿ ಕಷ್ಟರಾಗಲಿ ಅದು ಹೋದ ನಂತರ ನಮ್ಮ ಊರಿನಲ್ಲಿ ಬೈಕು ಬೈಕ್ ಮತ್ತು ಸೈಕಲ್ ಸೈಕಲ್ ಓಡಿಸೋನು ಪುಲ್ಲು ನಮಗೆ ಹುಚ್ಚು ಹೈಸ್ಕೂಲಿಗೆ ಹೋಗಬೇಕಂದ್ರೆ ನಾನು ಮೊದಲು ನೀನು ಮೊದಲು ಎಂದ್ಬಿಟ್ ಎವೀ ಸ್ಪೀಡಿಗೆ ಸ್ಪೀಡು ಸ್ಪೀಡ್ ನಾವು ಒಂದು ಸಲ ಹೋಗಿ ಬಿದ್ದೇ ಬಿಟ್ಟೆ ಬಿದ್ದು ಕಾಲು ಕೈಯೆಲ್ಲಾ ಏಟಾಗ್ಬಿಟ್ಟಿತ್ತು ಅದೇ ರೀತಿ ನಾವು ಅವು ಸೈಕಲ್ ಓಡಿಸುವನು ನನ್ನ ಸೈಕಲ್ ನಿಂದು ನಂದು ನಂದು ನಿಂದು ಅಂತ ಬರುತ್ತಿದ್ದಾ ವೇಗಗಳಲ್ಲಿ ಏನು ಮುಂದೆ ಬಂದರು ಸಹ ಒಂದು ಸಲ ಕೂಡ ನಾವು ಒಂದು ಸಲ ನಮ್ಮೆಲ್ಲಾ ಹುಡುಗ್ರ್ ಓಯ್ತಿದ್ದ ಅಲ್ಲಿ ಹುಲ್ ಹಾಕಿದ್ರು ಹುಲ್ಲು ಅಂದರೆ ರಾಗಿ ಹುಲ್ಲು ಅದು ಜಾರುತ್ತೆ ಅಂತ ಗೊತ್ತಿತ್ತು ನಮಗೆ ಆದರೂ ಸ್ಪೀಡಲ್ಲಿ ಹೋಗಿ ಎಲ್ಲರೂ ಸಹ ಆ ರಾಗಿ ಹುಲ್ಲಿಗೆ ಜಾರಿ ಎಲ್ಲರೂ ಎಲ್ಲರೂ ಸಹ ರಸ್ತೆಯ ಬದಿಯಲ್ಲಿರೊ ಗುಂಡಿಗೆ ಬಿದ್ದು ನಾವು ಕಾಲು ಕೈಯನ್ನು ಏಟು ಮಾಡಿಕೊಂಡು ಬಂದೆವು ಆದರೂ ನಾವೆಲ್ಲ ಅಲ್ಲಿ ನಕ್ಕು ನಕ್ಕು ನಲಿದು ನಲಿದೂ ಅದೇ ನನ್ನ ಕಣ್ಣು ಮುಂದೆ ಬರುತ್ತಿದೆ ನಮ್ಮ ಗೆಳೆಯರು ನಾವು ಆಡಿದ ಆಟಗಳು ಮತ್ತು ಮರ ಕೋತಿ ಆಟಗಳೆಂದರೆ ಪೇಮೆಸ್ಸು ನಮ್ಮದಲ್ಲಿ ಮರದ ಮೇಲೆ ಹತ್ತಿ ಕಡ್ಡಿಯನ್ನು ಎಸೆದುಬಿಟ್ಟು ಆಡುವುದೇ ಒಂದು ಚಂದ ಅದು ಬೇಸಿಗೆ ಕಾಲದಲ್ಲಿ ನೀರಿಗೆ ಬೀಳುವುದು ನಂತರ ಮಾವು ಸೀಬೆಯನ್ನು ಕದಿಯುವುದು ಇದೇ ನಮ್ಮ ಗೆಳೆಯರು ನಾವು ಆಡುತ್ತಿದ್ದ ಚೇಷ್ಟೆಗಳು ಹೊಲದ ದನಕರುಗಳನ್ನು ಓಡಿಸುವುದು ಚೇಷ್ಟೆ ಮಾಡುವುದು ಅದೆಲ್ಲಾ ನನಗೆ ಕಾಡುತ್ತಿದೆ ನಂತರ ಮರಗಳೇರಿ ಹಣ್ಣುಗಳು ಕೀಳೋದು ಕಾಡಿಗೆ ಹೋಗಿ ಸೌದೆಯನ್ನು ತರು ತಂದು ಆ ಸೌದೆಯನ್ನು ಹಾಕಿದ ನಂತರ ಅದರಲ್ಲಿ ಚೇರು ಮಾಡಿಕೊಂಡು ಮತ್ತು ಹರಿಲದಂಟು ಅಂತ ಬರತ್ತದೆ ಹರಳು ಹರಳು ಎಣ್ಣೆ ಅಂತ ಮಾಡ್ತಾರಲ್ಲ ಆ ದಂಟಿನಿಂದ ನಾವು ಎಲ್ಲವೆಲ್ಲ ವಿಧ ವಿಧವಾದ ಸ್ಟೂಲುಗಳ ಥರ ಮಾಡಿಕೊಂಡು ಆಡುತ್ತಾ ಕುಣಿಯುತ್ತ ಜಾಲಿ ಮಾಡುತ್ತಿದ್ದೆವು ಅದರಲ್ಲೂ ಸಹ ನನ್ನ ಊರಿನ ನೆನಪು ಅಂದರೆ ನನಗೆ ತುಂಬ ಕಾಡುತ್ತಿದೆ ಇನ್ನು ಇನ್ನೇನು ಜನವರಿ ತಿಂಗಳಿಗೆ ಸಂಕ್ರಾಂತಿ ಹಬ್ಬ ಅನ್ನು ಬರುತ್ತದೆ ನಾಳೆ ಸಂಕ್ರಾಂತಿ ಹಬ್ಬ ಅಂದರೆ ಇವತ್ತೇ ಹೋಗ್ಬಿಡ್ತಿನಿ ಮನೆಗೆ ಫೋನ್ ಮಾಡಿಬಿಟ್ಟು ರಜಾ ಕಾಲೇಜ್ ಅಂತ ಸುಮ್ಮನೆ ಅವ್ರು ರಜಾ ಒಂದೇ ದಿನ ಕೊಡೋದು ನಾನು ಐದು ದಿನ ರಜಾ ಅಂದ್ಬಿಟ್ ಐದು ದಿನ ರಜಾ ಹಾಕ್ಬಿಟ್ಟು ಜಾಲಿ ಮಾಡಾಕ್ಬಿಡಬೇಕು ನನ್ನ ಗೆಳೆಯರು ಸಹ ಎಲ್ಲರೂ ಬರ್ತಾರೆ ಅದರಿಂದ ಅವು ಎಲ್ಲರೂ ಸೇರಿ ಜಾಲಿ ಮಾಡ್ಬಿಡ್ಬೇಕು ಅಂದುಕೊಂಡಿದ್ದೀನಿ ಇವಾಗ ಸಂಕ್ರಾಂತಿ ಹಬ್ಬ ಬಂದರೂ ಸಹ ಸಾಕು ಹೋಗ್ಬಿಡ್ತೀನಿ ಇದೇ ನನ್ನ ಊರಿನ ನೆನಪು ನನಗೆ ಕಾಡುತ್ತಿದೆ ಇದೇ ನನಗೆ ತುಂಬ ಹಂಬಲಕೆ ಮತ್ತು ನನ್ನ ಊರಿನ ನನ್ನೂ ನೈಟು ಮಲಗಿರುವಾಗೂ ಸಹ ಅದೇ ನನ್ನ ಕನಸಿನಲ್ಲಿ ಕಾಡುತ್ತದೆ ಸಹ ಸಹ ನನಗೆ ಯಾವಾಗ ನೋಡು ಅದೇ ನನ್ನ ಕನಸಿನಲ್ಲಿ ಕಾಡುತ್ತಾ ಕಾಡುತ್ತಾ ಕಾಡುತ್ತಾ ಇದೆ ಇದೇ ನನಗೆ ಅದು ಊರಿನ ನೆನಪು ನನಗೇ ವಿಸ್ಮಯ ಆಗಿಬಿಟ್ಟಿದೆ ಯಾವಾಗ್ಲಾದರೂ ಅದೇ ನಮ್ಮ ಎಂಟನೇ ಶತಮಾನದಲ್ಲಿ ನಮ್ಮ ಪಂಪ ಹೇಳುತ್ತಾನೆ ಆಗ ಅದೇ ರೀತಿ ಪಂಪ ಅಂದರೆ ಪಂಪ ನಮ್ಮ ಕರ್ನಾಟಕದಿಂದ ಇಲ್ಲಿ ಆಂಧ್ರ ಇದಕ್ಕೆ ಬಂದುಬಿಟ್ಟಿರ್ತಾನೆ ಅದರಲ್ಲಿ ನಮ್ಮ ಪಂಪ ಹೇಳುತ್ತಾನೆ ಅವರ ಊರಿನಲ್ಲಿ ಆ ಸ್ವಚ್ಛ ಹಸಿರಿನ ಕಾಡು ಎಲ್ಲ ಬಿಟ್ಟುಬಿಟ್ಟು ನಾನಿಲ್ಲಿ ಬಂದುಬಿಟ್ನಲ್ಲಾ ಅಂತ ಅದೇ ಪಂಪನ ಸ್ಥಿತಿ ನಮಗೆ ಆಗಿಬಿಟ್ಟಿದೆ ಪಂಪ ಅಂಥ ಮಹಾ ಪಂಪನ ಸ್ಥಿತಿ ನನಗಾಗಿಬಿಟ್ಟಿದೆ ನನ್ನ ಆದಿಕವಿ ಪಂಪನ ಸ್ಥಿತಿ ನನಗೆ ಬಂದ್ಬಿಟ್ಟಿದೆ ಏನು ಮಾಡಲಿಕ್ಕಾಗುತ್ತೆ ಅಂಥ ಮಹಾನುಭಾವರೇ ಆ ಥರ ಕಷ್ಟಪಟ್ಟು ಓದಿದ್ದಾರೆ ನಾವು ಅದೇ ಅಬ್ದುಲ್ ಕಲಾಮು ಅದೇ ರೀತಿ ಅದೇ ಬೇರೆ ಊರಿಗೆ ಹೋಗ್ಬಿಟು ಅಲ್ಲಿ ಓದೋಲ್ಲ ಓದೋಲ್ಲ ಅಂದರು ಆದರೆ ಇವಾಗ ಕಷ್ಟ ಬಿದ್ದು ಓದಿದ ನಂತರ ಅವರಿಗೆ ಒಳ್ಳೆಯ ವಿಜ್ಞಾನಿ ಆಗಿದ್ದಾರೆ ಅದೇ ರೀತಿ ನೋಡಿ ಆ ಥರ ನಮ್ಮ ಮನೇಲಿ ಹೇಳ್ತಾರೆ ವಿಜ್ಞಾನಿ ಅಬ್ದುಲ್ ಕಲಾಮ್ ನೋಡಿ ಅವ್ರು ನೋಡಿ ಅವರೆಲ್ಲ ಬೇರೆ ಸೈಡ್ ಓದಿಲ್ವಾ ಹಾಗೆ ಹೀಗೆ ಅಂತ ತಲೆ ತಿಂತಾರೆ ಏನೂ ಮಾಡೋಕ್ಕಾಗಲ್ಲ ಆ ಕಡೆ ಹ್ಞೂ ಅಂದಿಕಾಗಲ್ಲ ಆ ಕಡೆ ಊಹ್ಞೂ ಅನ್ನೋಕಾಗಲ್ಲ ಆ ಥರ ಸಮಯದಲ್ಲಿ ಸಿಕ್ಕಿಬಿಟ್ಟಿದ್ದೀವಿ ಏನ್ ಮಾಡೋಕ್ಕಾಗುತ್ತೆ ಎಲ್ಲ ವಿಧಿ ಎಲ್ಲ ವಿಧಿ ಆಟ ಆಗ್ಬಿಟ್ಟಿದೆ ರಜಾ ಬೇಸಿಗೆ ರಜಾ ಬಂದರೆ ಬಿಡಿ ಬೇಸಿಗೆ ರಜಾ ಬಂದ್ಬಿಟ್ಟರೆ ಅಲ್ಲಿ ಮಾವನ ಮನೆಗೆ ಹೋಗ್ಬಿಡಿ ಇಲ್ಲೋಗಿಬಿಡಿ ಅಂತಾರೆ ನಾವು ಊರಲ್ಲೇ ಇರೋಕ್ ಬಿಡೋಲ್ಲ ಏನಂಥ ಮಾಡೋದ್ ಅನಿಸುತ್ತೆ ನಾನೇನಾದರೂ ಇನ್ನುಮುಂದೆ ಜೀವನ್ದಲ್ಲಿ ಸಟ್ಲ್ ಆದರೆ ಏನೇ ಕೆಲಸ ನಮ್ಮೂರಿಗೆ ಹಾಕಿಸ್ಕೊಳ್ತಿನಿ ನಮ್ಮೂರಿಗೆ ಶ್ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಅಲ್ಲೇ ಡ್ಯೂಟಿ ಮಾಡ್ತೀನಿ ಆರಾಮಾಗ್ ಡ್ಯೂಟಿ ಮಾಡ್ತೀನಿ ನಮ್ಮೂರಿನಲ್ಲೇ ಆಡುವುದು ಅದರಲ್ಲಿ ಲವ್ ಅಂದರೇ ಅದರ ನೆನಪುಗಳು ಕಾಡುತ್ತದೆ ಹೇಳೋದು ಬೇಡ ಹೇಳ್ತೀನ್ ಬಿಡಿ ಲವ್ವು ಅಂದರೆ ನಾನು ಲವ್ ಮಾಡ್ತಿನಿಲ್ಲಾ ನಿಜ ಆದರೆ ನಮ್ಮ ಗೆಳೆಯರು ಲವ್ವಿನಲ್ಲಿ ಹುಚ್ಚಾರಾಗ್ಬಿಟ್ಟಿದ್ದರು ಅವ್ರ ಜೊತೆ ನಾನೂ ಸೇರಿಕೊಂಡು ಅವರಿಗೆ ಎಲ್ಪ್ ಮಾಡುತ್ತಾ ಆ ಹುಡ್ಗಿ ಹಂಗ್ ಅನ್ನೋಳು ಈ ಹುಡುಗಿ ಹಿಂಗೆ ಆದರೆ ನಾವು ಹತ್ತನೇ ಕ್ಲಾಸ್ ಮೇಲೆ ಲವ್ ಮಾಡಿದ ಅದ್ರ ಮೇಲೆಲ್ಲಾ ಅವು ಲವ್ವುಗಳು ಅವು ಆಟಗಳು ಹುಡ್ಗಿಯರ ಜೊತೆ ಹುಡ್ಗಿಯರ ಜೊತೆ ಆಡುತ್ತಾ ಕುಣಿಯುತ್ತಾ ತುಂಬ ಸೊಗಸಾದ ಎಂಜಾಯ್ಮೆಂಟನ್ನು ಮಾಡಿದ್ದೇವೆ ನಂತರ ಇದೇ ನೆನಪು ನನಗೆ ಕಾಡುತ್ತದೆ ಈ ನೆನಪುಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ